ನಮ್ಮ ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಪರಸ್ಫರ ಮಾತನಾಡುತ್ತಾರೆ ತಪ್ಪು ಸರಿಗಳ ಬಗ್ಗೆ ಚರ್ಚಿಸುತ್ತಾರೆ ತಪ್ಪಾಗಿರುವ ವ್ಯಕ್ತಿಗೆ ತಿದ್ದಿ ಬುದ್ದಿ ಹೇಳಿ ತಮ್ಮ ಅನುಭವದ ಮಾತುಗಳನ್ನು ಹೇಳಿಕೊಂಡು ಮುಂದೆ ಯಾವ ಏ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವ ಮಾತನ್ನು ಹೇಳಿ ಎಲ್ಲರ ಪರಸ್ಪರ ಎಲ್ಲರ ಅನುಭವದ ಮಾತುಗಳನ್ನು ಕೇಳಿ ಎಂದು ಕುಟುಂಬದಿಂದ ಹೊರಹೋಗದಂತೆ ತಾವೇ ಬಗೆಹರಿಸಿಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ